ನಮಸ್ತೆ ಜೀ ಶಾರದ ಅಂತೇಳಿ ರೀ ನಮಗೆ ಎಸಿಡಿಟಿ ಪ್ರಾಬ್ಲಮ್ ರೀ ಹುಳಿ ತೇವಾಂಶ ಬಂದಾಗೆ ಆಗತ್ತೆ ರೀ ಏನಾದ್ರು ಹೊಟ್ಟೆಸ್ತ್ ಊಟ ಮಾಡಿದ್ರೆ ಹುಳೀ ಏನಪ್ಪ ಅಂದ್ರೆ ನಿದ್ದೆ ಸರಿಯಾಗದಲ್ಲ ರೀ ಅದ್ರಲಿಂದ ಸ್ವಲ್ಪ ತೊಂದರೆ ಆಗತ್ತೆ ರೀ ಇದು ಹೌನ್ ರೀ ಯಾಕೆಂದ್ರೆ ಅದು ಕಫ್ ಹಾಂ ಟೀ ಕಾಫಿ ಜಾಸ್ತಿ ಕುಡಿತೀವಿ ರೀ ಹ್ಞೂಂ ರೀ ಹ್ಞೂಂ ರೀ ಹ್ಞೂಂ ರೀ ಆಯ್ತು ಹ್ಞೂಂ ರೀ ಹ್ಞೂಂ ರೀ ಹ್ಞೂಂ ರೀ

ಓ ಅಂದ್ರೆ ವಾಕ್ ಮಾ ಊಟ ಮಾಡಿ ವಾಕ್ ಮಾಡ್ಬೇಕು ಅಂತ ನಿಮ್ದು ರೀ ಹ್ಞೂಂ ರೀ

ಡೈಜೆಷನ್ ಆಗ ಹ್ಞೂಂ ರೀ ಹ್ಞೂಂ ರೀ ಹ್ಞೂಂ ರೀ

ಏನು ಬಿಟ್ರು ಚಾ ಬಿಡಕ್ಕೆ ಮನ್ಸು ಬರಲ್ರೀ ಓ ಅದು ಇದನ್ನ ಬೆಳಿಗ್ಗೆದ್ದು ಬಿಸ್ನೀರಾಗೆ ಕುಡಿದು ರೀ ಪ್ರಾಬ್ಲಮ್ ಆಗತ್ತೆ ಹ್ಞೂಂ ರೀ ಸರ್ ಆಯ್ತು ರೀ ಹ್ಞೂಂ ರೀ

ಹ್ಞೂಂ ರೀ ಹ್ಞೂಂ ರೀ

ಆಯ್ತು ರೀ ಹ್ಞೂಂ ರೀ ಹ್ಞೂಂ ರೀ ಸರ್ ಹ್ಞೂಂ ರೀ ಆಯ್ತು ರೀ ಸರ್ ಆಯ್ತು ರೀ ಸರ್ ನಾಳೆ ಎಷ್ಟು ಗಂಟೆಗೆ ಕ್ಲಿನಿಕ್ ಓಪನ್ ಇರುತ್ತೆ ಆಯ್ತು ರೀ ಆಯ್ತು ರೀ ಸರ್ ಬರ್ತಿನಿ ಸರ್ ಹ್ಞೂಂ ರೀ